ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಯುವ ಜನತೆಗೆ ಪ್ರೋತ್ಸಾಹ ಸಿಗುತ್ತಿಲ್ಲವೇ ಮತ್ತು ಸಾಕಷ್ಟು ಸೌಲಭ್ಯಗಳು ದೊರೆಯುತ್ತಿಲ್ಲವೇ ಕ್ರೀಡೆಯನ್ನು ಉತ್ತೇಜಿಸಲು ಏನು ಮಾಡಬೇಕು ಕ್ರೀಡೆಗಳು ಅದು ಆನುವಂಶಿಕವಾಗಿಯೂ ಬಂದಿರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ಮೊದಲನೇದಾಗಿ ಯಾಕಂತ್ ಅಂದ್ರೆ ಪ್ರತಿಯೊಬ್ಬ ಕ್ರೀಡಾಪಟು ಬೆಳಿಬೇಕಾದರೆ ಹಳ್ಳಿ ಮಟ್ಟದಿಂದಾನೇ ಬೆಳೀಬೇಕು ಹಳ್ಳಿಯಲ್ಲಿ ಅನೇಕ ಕ್ರೀಡೆಗಳು ಕಬಡ್ಡಿ ಕೋಕೋ ವಾಲಿಬಾಲ್ ಫುಟ್ಬಾಲ್ ಏನು ಹೀಗ್ ಗೋಲಿ ಹೀಗೆ ಅನೇಕ ಸ ಕ್ರೀಡೆಗಳು ಹುಟ್ಟಿಕೊಳ್ಳುತ್ತವೆ ಅವುಗಳನ್ನ ನಾವೂನೂ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಬೆಳೀಲಿಕ್ಕೆ ಸಾಧ್ಯಯಿದೆ ಆಮೇಲೆ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಈಗಿನ ಒಂದು ಜನ ಕ್ರೀಡೆಗೆ ಪ್ರೋತ್ಸಾಹ ಕೊಡೋದರಿಂದ ಅವನ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೇದು ಆಮೇಲೆ ಹಳ್ಳಿಗಳಲ್ಲಿ ಏನಾಗ್ತದೆ ಅಂದ್ರೆ ಈಗ ಓಟ ಓಟ ಈ ಹಳ್ಳಿಯ ಜನ ಹಳ್ಳಿಯ ರೈತರ ಮಕ್ಕಳು ಒಳ್ಳೆಯ ಶಕ್ತಿಯುತರು ಬಲಾಢ್ಯರಿರ್ತಾರೆ ಅವರಿಗೆ ಒಳ್ಳೆಯ ಆಹಾರ ಸಿಗ್ತದೆ ಹೀಗಾಗಿ ಅವರು ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುದರಿಂದ ನ ಮುಂದುವರಿಲಿಕ್ಕೆ ಸಾಧ್ಯಯಿದೆ ಹೀಗಾಗಿ ಹಳ್ಳಿಯ ಒಂದು ಮಕ್ಕಳಿಗೆ ನಾವು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಾಗ್ತದೆ ಆಮೇಲೆ ಅನೇಕ ಒಂದು ಅವರಿಗೆ ಹಾಸ್ಟೆಲ್ ಥರದ್ದು ಯೋಜನೆ ಕ್ರೀಡಾ ಇಲಾಖೆ ವತಿಯಿಂದ ಆಗಲೀ ಅಥ್ವಾ ಬೇರೆ ಯಾವುದೇ ಒಂದು ದೃಷ್ಟಿಯಿಂದಲೇ ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಅವರು ಮುಂದುವರೀಲಿಕ್ಕೆ ಸಾಧ್ಯವಿದೆ ಹೀಗಾಗಿ ಹಳ್ಳಿಯ ಮಕ್ಕಳಿಗೆ ನಾವು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸ್ಲಿಕ್ಕೆ ಪ್ರೋತ್ಸಾಹಿಸಬೇಕು ಅವರಿಗೆ ಒಳ್ಳೆಯ ಆಹಾರ ಒಳ್ಳೆಯ ಒಂದು ತರಬೇತಿಯನ್ನು ಕೊಡಬೇಕು ದಿನನಿತ್ಯ ಅವರಿಗೆ ಒಂದು ಹಾಸ್ಟೆಲ್ ಮುಖಾಂತರ ಅವ್ರ ಸೆಲೆಕ್ಷನ್ ಮಾಡಿ ಹಾಸ್ಟೆಲ್ಲಿನಲ್ಲಿ ಇಟ್ಟು ಪ್ರತ್ಯೇಕವಾಗಿ ಅವರಿಗೆ ಏನಪ್ಪ ಅಂದರೆ ತರಬೇತಿಯನ್ನು ಕೊಟ್ಟಾಗ ಮಾತ್ರ ಅವರು ಮುಂದುವರೀಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಯಾವುದೇ ಕ್ರೀಡೆ ಇರಲಿ ಅದು ನೀವೊಂದು ಹೆಚ್ಚಾಗಿ ಸರ್ಕಾರಿ ಕ್ರಿಕೆಟ್ಟಿಗೆ ಬಹಳ ಮಹತ್ವವನ್ನು ಕೊಟ್ಟಿದೆ ಕ್ರಿಕೆಟ್ಟಿನಿಂದಲೇ ಹೆಚ್ಚು ಎಲ್ಲರೂ ಬೆಳೀತಾರೆ ಅದೇ ಮುಂದು ಅದಕ್ಕೆ ಒಂದು ಆರ್ಥಿಕ ದೃಷ್ಟಿಯಿಂದ ಅಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಹತ್ಯಾರ ಅದೇ ಅದನ್ನು ಬಿಟ್ಟು ನನ್ನ ವಿಚಾರ ಅಂದರೆ ಹಳ್ಳಿಯ ಕ್ರೀಡೆಗಳೇನಿವೆ ಅವುಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಒಂದು ವೈಯಕ್ತಿಕ ವಿಚಾರ ಅದೇ ರೀತಿಯಾಗಿ ಕೋಕೋ ಕ್ಕಕ್ಕ ಕಬಡ್ಡಿ ಕೋಕ್ಕೋ ವಾಲಿಬಾಲು ಇನ್ನೂ ಅನೇಕ ಆಟಗಳು ಇದ್ದಾವೆ ಸರಿ ಬಡ್ಗೆ ಓಟ ಹೀಗೆ ಅನೇಕ ಆಟಗಳಿಗೆ ನಾವು ಸರ್ಕಾರದಿಂದ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಮುಂದುವರೀಲಿಕ್ ಸಾಧ್ಯ ಈಗಿನ ಸರ್ಕಾರ ಏನು ಮಾಡಿದೆ ಪ್ರತಿಯೊಂದು ಕ್ರಿಕೆಟ್ಟಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರೋದರಿಂದ ಎಲ್ಲರೂ ಕ್ರಿಕೆಟನ್ನು ಬಯಸುತ್ತಾರೆ ಈಗಿನ ಮಕ್ಕಳು ಕೂಡ ಒಂದು ಬ್ಯಾಟ್ ಹಿಡ್ಕೊಂಡು ಒಂದು ಮೂರು ಕೋಲು ಹಿಡ್ಕೊಂಡು ಆಟ ಆಡೋಕ್ ಹೋಗಿಬಿಡ್ತಾವು ಅದ್ರ ಬಗ್ಗೆಯೇ ಹೆಚ್ಚು ಕಾಳಜಿ ವಹಿಸ್ತಾರೆ ಹೊರ್ತು ಬೇರೆ ಆಟಗಳಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಆ ಆ ದೃಷ್ಟಿಯಿಂದ ವಿಚಾರ ಮಾಡಿದರೆ ಸರ್ಕಾರ ಎಲ್ಲ ಒಂದು ಆಟಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳಿಕೊಳ್ತೇನೆ ಆಮೇಲೆ ಕ್ರೀಡೆಗಳಲ್ಲಿ ಏನೇ ಸೋಲು ಗೆಲವು ಅದು ಸಹಜ ಸೋತಿನಿ ಅಂತ ತಿಳ್ಕೊಂಡು ಆಟಗಳನ್ನು ಆಗಲಿ ಬಿಡಬಾರ್ದು ಪ್ರಯತ್ನ ಮಾಡಬೇಕು ಪ್ರತಿ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತದೆ ಆಮೇಲೆ ಸೋಲುತ್ತೊ ಅಂತ ತಿಳ್ಕೊಂಡು ಅದರಿಂದ ಹಿಂದೆ ಸರಿಬಾರದು ಸೋತರೆ ನಮ್ಗೆ ಮುಂದೆ ಹೋಗಲಿಕ್ಕೆ ಮತ್ತು ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತದೆ ಅದಕ್ಕಾಗಿ ನಾವು ಪ್ರತೀ ವರ್ಷ ಶಾಲೆಯಲ್ಲಿ ಕ್ರೀಡಾ ಕೂಟವನ್ನು ಏರ್ಪಡಿಸ್ತಾರೆ ಶಾಲೆ ಮಕ್ಕಳಿಗಾಗಿ ವಲಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಹೀಗೆ ಅನೇಕ ಒಂದು ಕ್ರೀಡೆಗಳು ನಡೀತವೆ ಆ ಒಂದು ಹಂತ ಹಂತ ಹಂತವಾಗಿ ಅವನು ಆ ಒಂದು ಮೇಲೆ ಹೋದಾಗೆಲ್ಲ ಅವನಿಗೆ ಪ್ರೋತ್ಸಾಹ ಸಿಗುತ್ತದೆ ಮತ್ತು ಅದಕ್ಕೆ ಸರ್ಕಾರ ಕೂಡ ಅನೇಕ ಬಹುಮಾನಗಳನ್ನು ಕೊಡ್ತದೆ ಆಮೇಲೆ ಅವರಿಗೆ ಬರೀ ಬಹುಮಾನ ಕೊಟ್ಟರೆ ಅಷ್ಟು ಉಪಯೋಗ ಇಲ್ಲ ಅವರಿಗೆ ಏನಪ್ಪ ಅಂದ್ರೆ ಸಾಕಷ್ಟು ಹಣದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಆಮೇಲೆ ಆ ತರಬೇತಿಯನ್ನು ಕೂಡ ಕೊಡಬೇಕು ಕೊಟ್ಟಾಗ ಆ ಮಗು ಏನಾಗ್ತದೆ ಮುಂದುವರೀಲಿಕ್ಕೆ ಸಾಧ್ಯ ಐತಿ ಬರೀ ನಾವು ಅವನು ಒಂದೇ ಆಟದಲ್ಲಿ ಇದು ಆದೆನಂತ ತಿಳ್ಕೊಂಡು ಅವ್ನ ಹಿಂದಕ್ಕೆ ಸರಿಸಿಬಿಟ್ರೆ ಅವನು ಬೆಳೀಲಿಕ್ಕೆ ಸಾಧ್ಯಯಿಲ್ಲ ಅವನು ಸೋತರೂ ಕೂಡ ನೀನು ಮುಂದೆ ಚೆನ್ನಾಗಿ ಪ್ರಯತ್ನ ಮಾಡಪ್ಪ ಓದು ಅಥ್ವಾ ಅಭ್ಯಾಸ ಮಾಡು ಪ್ರಾಕ್ಟೀಸ್ ಮಾಡು ಇನ್ನೂ ನೀನು ಚೆನ್ನಾಗ್ ಪ್ರಾಕ್ಟೀಸ್ ಮಾಡಿದರೆ ಮುಂದುವರೀಲಿಕ್ ಸಾಧ್ಯ ಐತೆ ಅಂತ ಅವನಿಗೆ ಎಲ್ಲ ದೃಷ್ಟಿಯಿಂದ ನಾವು ಸವಲತ್ತು ಕೊಟ್ಟಾಗ ಮಾತ್ರ ಅವನು ಬೆಳೀಲಿಕ್ಕಿದ್ದೆಆಮೇಲೆ ಕ್ರೀಡಾ ಸಲಕರಣೆಯೂ ಕೂಡ ಅದಕ್ಕೆ ವಹಿಸ್ಕೊಡ್ಬೇಕಾಗ್ತೈತೆ ಆಮೇಲೆ ಕ್ರೀಡೆಯಲ್ಲಿ ಅನೇಕ ಈಗ ತಾಂತ್ರಿಕ ಒಂದು ಸ್ ಸ್ ಉಪಕರಣಗಳು ಬಂದಿದ್ದಾವೆ ಅವುಗಳನ್ನು ಒದಗಿಸ್ಕೊಡ್ಬೇಕಾಕ್ತದೆ ಸರ್ಕಾರ ಅಥ್ವ ಕ್ರೀಡಾ ಇಲಾಖೆ ಈ ಒದಗಿಸಿ ಕೊಟ್ಟಾಗ ಮಾತ್ರ ಅವನು ಇನ್ನೂ ಮುಂದುವರೀಲಿಕ್ಕೆ ಸಾಧ್ಯ ಐತಿ ಇಲ್ಲಾಂದರೆ ಆ ಕ್ರೀಡೆಯಲ್ಲಿ ಮುಂದು ಹೋಗಲಿಕ್ಕೆ ಅವನಿಗೆ ಆಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬ ಕ್ರೀಡಾ ಅಧಿಕಾರಿಗಳಾಗಲೀ ಕ್ರೀಡಾಪಟುಗಳಾಗಲೀ ಅವ್ರಿಬ್ಬರ ಸಂಬಂಧ ಏನಂದ್ರೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು ಆ ಕ್ರೀಡೆಯಲ್ಲಿ ಅವ ಮುಂದುವರೀಲಿಕ್ಕೆ ಅವನು ದಿನಾ ನಿತ್ಯ ಬೆಳಗಿನ ಜಾವ ಸಾಯಂಕಾಲ ಜಾವ ಅವನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅವನು ಬೆಳೀಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಸಾಕಷ್ಟು ನಾವು ಪ್ರೋತ್ಸಾಹನೂ ಕೂಡ ಕೊಡ್ಬೇಕಾಗ್ತದೆ ಆಮೇಲೆ ಕ್ರೀಡಾಧಿಕಾರಿಗಳು ಅದಕ್ಕೆ ಅವನು ತಪ್ಪು ಮಾಡಿದರೆ ಆಗ ತಿದ್ದಿ ಅವನಿಗೆ ಹೀಗೆ ಮಾಡು ಈ ರೀತಿ ನೀನು ಪ್ರಾಕ್ಟೀಸ್ ಮಾಡಿದಾಗ ಇನ್ನೂ ಮುಂದುವರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಅವನಿಗೆ ಹೇಳಿ ಕೊಡಬೇಕು ಅಂದಾಗ ಮಾತ್ರ ಆ ಕ್ರೀಡೆಯಲ್ಲಿ ಅವ ಮುಂದುವರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಮತ್ತು ಕ್ರೀ ಇವತ್ತಿನ ಕ್ರೀಡಾಪಟುಗಳು ನಮ್ಮ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಮುಂದುವರೆದಿದ್ದಾರೆ ಅಂಥವ್ರಿಗೆ ಸರ್ಕಾರದಿಂದ ನೌಕರಿಯನ್ನು ಕೂಡ ಕೊಡಬೇಕು ಆಮೇಲೆ ಅವರಿಗೆ ಅನೇಕ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಡಬೇಕು ಅನೇಕ ಪ್ರೋತ್ಸಾಹ ಧನ ಅಂತ ಕೊಡಬೇಕು ಅಂದಾಗ ಅವ್ರು ಮುಂದುವರೀಲಿಕ್ಕೆ ಸಾಧ್ಯ ಐತೆ ಅಂತೇಳಿ ನನ್ನ ಅಭಿಪ್ರಾಯ ಅದಕ್ಕೆ ತಾವೆಲ್ಲ ಸ್ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸರಕಾರದಿಂದ ಅನೇಕ ಸೌಲಭ್ಯಗಳನ್ನು ಕೊಟ್ಟು ಕ್ರೀಡಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸ್ಬೇಕಂತ ಹೇಳುತ್ತ ನಾನು ಇನ್ನು ಕ್ರೀಡೆ ಮುಂದುವರೀಲಿ ನಮ್ಮ ಒಂದು ಭಾರತ ಸರ್ಕಾರ ಅದಕ್ಕೆ ಹೆಚ್ಚು ಉತ್ತೇಜನ ನೀಡಲಿ ಅಂತೇಳಿ ಕೇಳುತ್ತ ಕ್ರೀಡೆಗಳಿಗೆ ಒಳ್ಳೆಯದಾಗಲೀ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲೀ ಕ್ರೀಡೆಗಳು ಮುಂದುವರೀಲಿ ಅಂತ ಹೇಳುತ್ತ ನನ್ನ ಮಾತನ್ನು ಮುಗಿಸ್ತೇನೆ ತ್ಯಾಂಕ್ ಯು